ಹಾಂ ಹಲೋ ರೀ ನನಗ ಡಯಾಬಿಟಿಸ್ ಶುಗರ್ ಆಗೈತಿ ರೀ ಹಾಂ ಅದನ್ನ ಕಡಿಮೆ ಮಾಡೋದ ಅಂದ್ರ ನಾವು ಯಾವ ರೀತಿಯಾಗಿ ಅದರ ಟ್ರೀಟ್ಮೆಂಟ್ ತಗೋಬೇಕು ಮತ್ತು ಅದಕ್ಕೆ ಏನಾದರು ಒನ್ ಸಲ್ಪ ಸಲಹೆಗಳನ್ನ ನೀಡ್ರಿ ಸೊಲ್ಪ

ಹಾಂ ಆದರೆ ಅದು ಶುಗರ್ ಸ್ವಲ್ಪ ಶುಗರ್ ಸೊಲ್ಪ ಜಾಸ್ತಿ ಆಗೇತಿ ರೀ ಅದ್ರ ಸಂಬಂಧ ಅದು ಕಡಿಮೆ ಮಾಡ್ಕೊಳ್ಳಾಕೆ ಏನಾರು ಸ್ವಲ್ಪ ಮನೆ ಮದ್ದು ಇದ್ದರೆ ಹೇಳ್ರಿ ಸರ್

ಹಾಂ ಇದಕ್ಕೆ ಸಂಬಂಧ ಪಟ್ಟಂಗೆ ಸೊಲ್ಪ ಯಾವ್ದಾರು ಗುಳಿಗಿ ಔಷಧ ಅದು ಇದ್ದರೆ ಸ್ವಲ್ಪ ಆಮೇಲೆ ತಗೊಂಡ್ರಿ ಹಾಂ ಹಾಂ ಆದ್ರ ಈಗೀಗ ಸ್ವಲ್ಪ ನಮ್ಗೆ ಯಾವ ಹಾಸ್ಪೆಟ್ಲ್ ಅಂದ್ರ ಈಗ ಟ್ರೀಟ್ಮೆಂಟ್ ಎಲ್ಲಿ ಚಲೋ ಸಿಗ್ತಯ್ತಿ ಸೊಲ್ಪ ರೀ

ಹಾಂ ಅದೆ ರೀ ಸ್ವಲ್ಪ ಶುಗರ್ ಜಾಸ್ತಿ ಅದು ಇದಾಗ್ತೈತೆ ಅಲ್ರಿ ಅದೊಂದು ಸ್ವಲ್ಪ ಕಡಿಮೆ ಮಾಡಕ್ಕೆ ಹಾಂ ರೀ

ಹಾಂ ಹಾಂ ಆಯ್ತು ರೀ ಸರಿ ಸರಿ